ನನ್ನ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಜೀನ್ಸ್ ಆಗಿರುತ್ತೆ ಜೀನ್ಸ್ ಏತಕ್ಕೆ ಅಂತಂದರೆ ಅದು ನಮ್ಮ ಸಂಪ್ರದಾಯಕ್ಕೆ ಒಗ್ಗದೇ ಇರೋಂಥದ್ದಾಗಿರುತ್ತೆ ನಮ್ಮ ಸಂಪ್ರದಾಯದಲ್ಲಿ ಏನಂತಂದ್ರೆ ಸೀರೆ ಉಟ್ಕೊಂಡೋರಿಗೆ ಪ್ರಮುಖವಾಗಿ ಪ್ರಮುಖ ಸ್ಥಾನಾನ ಕೊಟ್ಟಿರ್ತಾರೆ ಏನ್ಕೆ ಅಂತಂದರೆ ಸೀರೆ ಎಲ್ರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಜೀನ್ಸ್ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಒಬ್ಬೊಬ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಒಬ್ಬೊಬ್ರಿಗೆ ಚನ್ನಾಗಿ ಕಾಣಿಸಲ್ಲ ಅದೇ ಸೀರೆ ಎಲ್ಲರೂ ಉಟ್ಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಎಂಥೋರು ಕೂಡ ಉಟ್ಕೊಂಡ್ರೂನು ವಯ್ಸಾಗಿರೋರು ಇರ್ತಾರಲ್ವ ಅವರು ಸೀರೆ ಯಾರು ಉಟ್ಕೊಂಡಿರ್ತಾರೋ ಅವ್ರು ನಮ್ಮ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ ಅನ್ನೊ ಅರ್ಥನ ಅವ್ರು ಪಡ್ಕೋತಾರೆ ಆ ಸಂಸ್ಕೃತೀಲಿ ಏನು ಮಾಡ್ತಾರೆ ಅಂತಂದರೆ ಏನು ಸೀರೆ ಉಟ್ಕೊಂಡಿರ್ತಾರಲ್ವ ಅವ್ರಿಗೆ ಪ್ರಮುಖವಾಗಿರೋಂತಹ ಸ್ಥಾನ ಕೊಡ್ತಾರೆ ಅವ್ರಿಗೆ ಗೌರವ ಚೆನ್ನಾಗಿರುತ್ತೆ ಅದೇ ನೀವು ಜೀನ್ಸ್ ಹಾಕೊಂಡು ಹೋಗ್ತೀನಿ ಅಂತಂದರೆ ಆ ಜೀನ್ಸ್ ಹಾಕಿರೋರಿಗೆ ವಯಸ್ಸಾಗಿರೋರೆಲ್ಲ ನಮ್ಗೆ ಏನಂತಾರೆ ಈ ಹುಡುಗಿ ನಮ್ಮ ಸಂಸ್ಕೃತಿಗೆ ಒಗ್ಗದಲೇ ಇರುವಂಥದ್ದು ಮತ್ತು ಆ ಜೀನ್ಸಿಂದ ಏನ್ಮಾಡ್ತಾರೆ ಅಂದರೆ ಒಬ್ಬರೊಬ್ರು ಚೆನ್ನಾಗಿ ಕಾಣಿಸ್ತಾರೆ ಒಬ್ರೊಬ್ರು ಚೆನ್ನಾಗಿ ಕಾಣಿಸಲ್ಲ ಆ ಜೀನ್ಸ್ ಎಂತಕ್ಕೆ ಇದು ಮಾಡ್ತಾರೆ ಅಂತಂದರೆ ಜೀನ್ಸ್ ಇಂದ ಏನು ಬೇರೆಯವರೆಲ್ಲನು ಆಡಿಕೊಳ್ಳೊ ರೀತಿ ಬರುತ್ತೆ ಮತ್ತೆ ಅದು ಜೀನ್ಸಲ್ಲಿ ಏನ್ಮಾಡ್ತಾರೆ ಅಂತಂದರೆ ಈಗ ಹಾಕ್ಕೊಂಡರೆ ಅದು ಬರೀ ಅವರು ಟಿ ಶರ್ಟ್ಸ್ ಮತ್ತೆ ಪ್ಯಾಂಟ್ಸ್ ಮಾತ್ರ ಹಾಕ್ಕೋತ್ತಾರೆ ಜೀನ್ಸ್ನ ಅದೇ ನೀವು ಸೀರೆ ಉಟ್ಕೊಂಡರು ಅಂತಂದರೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅವರು ಸೀರೆಗೆ ತಕ್ಕನಾಗಿರೋ ಅಂತ ಬಳೆ ಆಗಿರ್ಬೋದು ಓಲೆ ಆಗಿರ್ಬೋದು ಇನ್ನಿತರೆ ವಸ್ತುಗಳಾಗಿರ್ಬೋದು ಎಲ್ಲನೂ ಆ ಸೀರೆಗೆ ತಕ್ಕಂತೆ ಅವರು ರೆಡಿ ಮಾಡ್ಕೊಂಡಿರ್ತಾರೆ ಆದರೆ ನೀವು ಜೀನ್ಸ್ ಹಾಕ್ಕೊಂಡ್ರೆ ಬರಿ ಕೂದಲೆಲ್ಲ ಬಿಟ್ಟಿರ್ತಾರೆ ಚೆನ್ನಾಗಿ ಕಾಣಿಸಲ್ಲ ಅದೇ ನೀವು ಸೀರೆ ಉಟ್ಟುಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಏಕೆ ಅಂತಂದರೆ ಅವರು ಸೀರೆ ಉಟ್ಟಿರ್ತಾರಲ್ಲ ಅದೆ ತಕ್ಕನಾಗಿರೋ ಅಂತ ಎಲ್ಲ ವಸ್ತುಗಳನ್ನು ಅವರು ರೆಡಿ ಮಾಡಿಕೊಂಡಿರ್ತಾರೆ ಅದೇ ಥರ ಹಾಕ್ಕೋಬೇಕು ಇದೇ ತರ ಇಟ್ಕೊಂಬೇಕು ನಾವು ಸೀರೆನ ಅಂತಂದ್ಬಿಟ್ಟು